ಕಿರಾಣಿ ಅಂಗಡಿ ಏನು ರೀ ಇದು ಶೋಭಾ ಏನು ರೀ ಶೊ ನಾವು ಗೊಂಡಬಾಳಿಂದ ಮಾತಾಡೋದು ದೇವಮ್ಮ ಅಂತ ಮಾತಾಡ್ತೀವಿ ರೀ ನಮಗೆ ಮಾಲು ಬೇಕಾಗಿತ್ತು ರೀ ಒಂದಿಷ್ಟು ನಮಗೆ ಅಕ್ಕಿ ಬೇಕಾಗಿತ್ತು ರೀ ಒಂದು ಒಂದು ಎರಡು ಕೆಜಿ ರಿ

ಎರಡು ಅಲ್ಲ ರೀ ನಮಗೆ ಅಷ್ಟು ದುಡ್ಡು ಬೇಕಲ್ಲ ರೀ ಅಷ್ಟಿಷ್ಟು ಮಾಡಕ್ಕ ಸ್ವಲ್ಪ ಕೊ ಕಳ್ಸಿ ರಿ ನಮಗೆ ಅಕ್ಕಿ ಒಂದು ಎರಡು ಕೆಜಿ ಅಕ್ಕಿ ಕಳ್ಸಿ ರೀ ಒಂದು ಸೋಪು ಅದಾವೆ ಏನು ರೀ ನಿಮ್ಮ ಕಡೆ ನಿಮ್ಮ ಏನು ಏನೇನು ಸಿಗ್ತೈತೆ ರೀ ನಿಮ್ಮ ಕಡೆ ಹೇಳ್ರಿ ಹ್ಞೂ ರಿ ನಮ್ಮ ಮೈಸೂರ್ ಸ್ಯಾಂಡ್ಲ್ ಕಳ್ಸಿ ರಿ ಭೇಸ್ದು ಪೇಶ್ಟು ಐತೇನು ರಿ

ಸಣ್ಣ ಬ್ರೆಶ್ ಕೊಟ್ಟು ಕಳ್ಸಿ ರಿ ಒಂದು ನಾಲ್ಕು ನಮ್ಮ ಮೊಮ್ಮಕ್ಕಳಿಗೆ ಪೇಶ್ಟ್ ಕೊಟ್ಟು ಕಳ್ಸಿ ರಿ ಸೋಪ್ ಕೊಟ್ಟು ಕಳ್ಸಿ ರಿ ಬಿಸ್ಕೀಟೂ ಕೊಟ್ಟು ಕಳ್ಸಿ ರಿ ಒಂದು ಒಂದು ಡಜನ್ ಮಾರಿಗೋಲ್ಡ್ ಕೊಟ್ಟು ಕಳ್ಸಿ ರಿ ಮತ್ತೇನೂ ಇಲ್ಲ ತೊಗೋ ರಿ ದುಡ್ಡು ಎಷ್ಟು ಆಗತ್ತೆ ರಿ ನಾಲ್ಕ್ನೂರಾ ಸಾವಿರ ರೂಪಾಯ್ದು ಕಳ್ಸಿ ಬಿಡಿರಿ ನಮ್ಗೆ ಮಾಲು ಇನ್ನೊಂದಿಷ್ಟು ಏನು ರೀ ಸಕ್ರೆ ಕಳ್ಸಿ ರಿ ಬೆಲ್ಲ ಕಳ್ಸಿ ರಿ ಸಾಕು ಒಂದು ಸಾವಿರ ರೂಪಾಯ್ದು ಮಾಲು ಕಳ್ಸಿ ಬಿಡಿರಿ ಅವಲಕ್ಕಿ ಕಳ್ಸಿ ರಿ

ಆಯಿತಾ ಯಾವಾಗ ಕಳಿಸ್ತೀರಿ

ಕಟ್ ಆಯ್ತು